ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಸಂಸ್ಕೃತಿ ಅಂದರೆ ಒಂದು ಉತ್ಸವ ಆಗುವಾಗ ಹಲವಾರು ಅಂದರೆ ಪೂಜೆ ಪುನಸ್ಕಾರಗಳನ್ನು ಅಲ್ಲಿ ಅವರ ಅಂದರೆ ಕರ್ನಾಟಕ ಬೆಂಗಳೂರಲ್ಲಿ ಕರಗ ಮಾಡ್ತಾರೆ ಹಾಗೆ ಒಂದೊಂದು ಉತ್ಸವ ಇರ್ತದೆ ಅವರಿಗೆ ಅವರದ್ದಾದ ಅಂದರೆ ಉಡುಪಿ ಮಂಗ್ಳೂರು ಸೈಡಲ್ಲಿ ಜಾಸ್ತಿ ನವರಾತ್ರಿಗಳ ದಿವಸ ಸಂದರ್ಭದಲ್ಲಿ ಹುಲಿವೇಷ ನೃತ್ಯ ಹಾಗೆ ಮಾಡ್ತಾರೆ ಆದರೆ ಈಗ ಬೆಂಗಳೂರಲ್ಲಿ ಸಾಂಸ್ಕೃತಿಕ ಇಲಾಖೆ ಸಚಿವರು ಕೂಡ ಇದು ಮಾಡಿದಾರೆ ಅಂದರೆ ನಮ್ಮ ನಮ್ಮ ಊರಿನ ಅಂದರೆ ನಮ್ಮ ಊರಿನ ಸಂಸ್ಕೃತಿಯಂದರೆ ಆದ ಕಂಬಳವನ್ನು ಕೂಡ ಬೆಂಗಳೂರಲ್ಲಿ ಆಚರಿಸ್ತಾ ಇದೆ ಅದು ತುಂಬಾ ಹೆಮ್ಮೆ ಆಗ್ತದೆ ಅಂದರು ಕೂಡ ಅಲ್ಲಿ ನಮ್ಮ ಭಾಷೆನ ಹೈಲೈಟ್ ಮಾಡಿದ್ದಾರೆ ಎಲ್ಲಾರು ಮಾತಾಡುವಾಗ ಕೂಡ ತುಳು ಅಲ್ಲೆ ಮಾತಾಡಿ ತುಳುವಲ್ಲಿಯೆ ನಿರೂಪಣೆ ಮಾಡ್ತಿದ್ದರು ಅದು ತುಂಬ ಹೆಮ್ಮೆ ಅನಿಸ್ತದೆ ಉತ್ಸವಗಳನ್ನು ತುಂಬಾ ಗೌರವ ಪೂರ್ವಕವಾಗಿ ಮಾಡ್ತಾರೆ ಅಂದರೆ ಒಂದು ದೇವರ ದೇವಾಲಯದ್ದು ಉತ್ಸವ ಆಗುವಾಗ ಅಲ್ಲಿ ತುಂಬಾ ಭಯ ಭಕ್ತಿ ಶ್ರದ್ದೆಯಿಂದ ಮಾಡ್ತಾರೆ ಅದು ನಮ್ಮ ಸಂಸ್ಕೃತಿಗೆ ಸಂಸ್ಕೃತಿಯ ಬಗ್ಗೆ ಪ್ರತಿಬಿಂಬಿಸ್ತದೆ ಯಾವುದೆ ದೇಶ ಆಗಿದ್ದು ಅದು ಸಂಸ್ಕೃತಿಯ ಅದು ತುಂಬ ಮುಖ್ಯವಾಗಿರ್ತದೆ ಸಾಂಸ್ಕೃತಿಕ ಕ್ರೀಡೆಗಳು ಮತ್ತೆ ಆಚರಣೆಗಳು ಮತ್ತೆ ನೃತ್ಯ ಕೂಡ ಯಾವುದೆ ಉತ್ಸವದಲ್ಲಿ ಕೂಡ ನೃತ್ಯಗಳು ಕೂಡ ಬಹುಮುಖ್ಯವಾಗಿರ್ತದೆ ಅಂದರೆ ಅದು ಆ ಪ್ರದೇಶ ಆ ದೇಶದ ಆ ಸ್ಥಳದ ಒಂದು ಆಚರಣೆಯನ್ನು ಪ್ರತಿಬಿಂಬಿಸ್ತದೆ ಒಂದು ದೇವಾಲಯದ ಉತ್ಸವ ಆಗುವಾಗ ಅಲ್ಲಿ ಕೂಡ ದೇವರ ದೇವರ ಬಗ್ಗೆ ತುಂಬಾ ಭಯ ಭಕ್ತಿ ಶ್ರದ್ದೆ ಮೂಲಕ ಆಚರಿಸ್ತೇವೆ ನಾವು ಯಾವುದೆ ದೇವರಾಗಿರಲಿ ನಾವವು ಪೂಜಿಸ್ತೇವೆ ಯಾವುದೆ ದೇವರಾಗಿದ್ದರು ಭಯ ಭಕ್ತಿಯಿಂದ ಪೂಜಿಸ್ತೇವೆ ಅದನ್ನು ಸಂಸ್ಕೃತಿಯು ಕೂಡ ಎಲ್ಲಾ ದೇಶ ಕೂಡ ನಮ್ಮ ಮುಖ್ಯವಾಗಿದೆ ಸಂಸ್ಕೃತಿಯನ್ನು ಸಂಸ್ಕೃತಿಯನ್ನು ಕಾಪಾಡೋದು ನಮ್ಮದು ಮುಖ್ಯವಾಗಿರ್ತದೆ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಈಗ ಸಾಂಸ್ಕೃತಿಕ ಸಚಿವರು ಹಲವಾರು ಅಂದರೆ ನಮ್ಮ ಊರಿನ ಅಂದರೆ ಚಲನಚಿತ್ರಗಳ ಮೂಲಕ ನಮ್ಮ ಸಂಸ್ಕೃತಿ ಹೇಗಿದೆ ಅಂತ ತಿಳಿಸಿಕೊಡ್ತಾರೆ ಅಂದರೆ ಆ ಪ್ರದೇಶ ನಮ್ಮ ಊರಿನ ಸಂಸ್ಕೃತಿಯ ಆಚರಣೆ ವಿಷ ವಿಚಾರಣೆ ಭಯ ಭಕ್ತಿ ಶ್ರದ್ಧೆಯ ಮೂಲಕ ಹೇಗೆ ನಾವು ದೇವರನ್ನು ಪೂಜಿಸ್ತೇವೆಂಬುದನ್ನು ಮೂಲಕ ಚಲಚಿತ್ರದ ಮೂಲಕ ಪ್ರದರ್ಶಿಸ್ದ ಮತ್ತು ನಾ ಆ ದೇವರಿಗೆ ಹೆ ದೇವರನ್ನು ಎಷ್ಟು ಪೂಜಿಸ್ತೇವೆ ಎಷ್ಟು ಗೌರವಿಸ್ತೇವೆ ಆ ಪೂಜೆ ಮತ್ತು ಗೌರವಕ್ಕೆ ಧಕ್ಕೆ ಬಾರದಾಗೆ ನೋಡಿಕೊಳ್ಳೊದ್ದು ಕಾರ್ಯ ನಮ್ಮದಾಗಿರ್ತದೆ ಸಾಂಸ್ಕೃತಿಕತೆಯನ್ನು ಬೆಳೆಸುವಲ್ಲಿ ನಮ್ಮದು ಪಾತ್ರ ಬಹುಮುಖ್ಯವಾಗಿದೆ ಆ ಒಂದೊಂದು ಪ್ರದೇಶದ ಆ ಊರಿನದ್ದು ಆಚರಣೆ ಇರ್ತದೆ ಅದು ಬೇರೆಯವರಿಗೆ ಆ ಆಚರಣೆ ವಿಭಿನ್ನವಾಗಿ ಕಾಣ್ತಿದ್ದರು ಅದೇ ಅವರಿಗೆ ತುಂಬಾ ಅಂದರೆ ತುಂಬಾ ಆಸಕ್ತಿ ಇರ್ತದೆ ಅದೇ ಅವರಿಗೆ ಬೇರೆ ತುಂಬಾ ದೇವರ ಬಗ್ಗೆ ಆಸಕ್ತಿ ಗೌರವವನ್ನು ಹೊಂದಿರ್ತಾರೆ ಅವರದ್ದೆ ಆದ ಆಚರಣೆ ಅಂದರೆ ಬೆಂಕಿಯಲ್ಲಿ ನಡಿಯೋದು ಇದು ಕೂಡ ಇದು ಅವರು ಬೆಂಕಿಯಲ್ಲಿ ನಡಿಯೋದು ಅಂದರೆ ದೇವರ ಮೇಲೆ ಶ್ರದ್ಧೆ ಇದ್ದರೆ ಅದು ಏನಾಗುದಿಲ್ಲ ಅವರಿಗೆ ದೇವರ ಮೇಲೆ ಶ್ರದ್ಧೆ ಭಯ ಭಕ್ತಿಯಿಂದ ಮಾಡಿದರೆ ಕೂಡ ಅವರಿಗೆಂತ ಆಗೋದಿಲ್ಲ ಸಂಸ್ಕೃತಿ ಆ ನಂತರ ಡೊಳ್ಳು ಕುಣಿತ ಅನಂತ್ರ ಡೊಳ್ಳು ಕುಣಿತ ಹಂಪಿ ಪಟ್ಟದಕಲ್ಲು ಐಹೊಳೆ ಇಂತದ್ದು ಕೂಡ ಪುರಾತನದ್ದು ತುಂಬಾ ಪ್ರಸಿದ್ದಿಯನ್ನು ಹೊಂದಿದೆ ಅಜಂತ ಎಲ್ಲೋರ ಪಟ್ಟದಕಲ್ಲು ಇಲ್ಲಿ ಕೂಡ ಆಚರಣೆ ಮಾಡ್ತಾರೆ ಇದು ನಮ್ಮ ಕನ್ನಡ ನಾಡಿನ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಬಹುಮುಖ್ಯ ವಾಗಿ ಕಾಣಬರುವ ಉತ್ಸವ ಆಗಿದೆ ಸಾಂಸ್ಕೃತಿಕ ಕ್ರೀಡೆಗಳು ಅಂದರೆ ಸಾಂಸ್ಕೃತಿಕ ಕ್ರೀಡೆಗಳಂದರೆ ಲಗೋರಿ ಚಿನ್ನಿದಾಂಡು ಇದೆಲ್ಲ ಈಗ ಮರೆಮಾಚ್ತಿದೆ ಆದರೆ ಈ ಮುಂಚಿನ ಕಾಲದಲ್ಲಿ ಇದನ್ನೆ ಒಂದು ಆಟಾಡ್ತಿದ್ದು ಆದರೆ ಈಗ ತಂತ್ರಜ್ಞಾನ ಮುಂದುವರಿಕೆಯಿದ ಮುಂದುವರಿಕೆಯಿಂದ ಈ ಸಾಂಸ್ಕೃತಿಕ ಕ್ರೀಡೆಗಳು ಮಾಸಿ ಹೋಗಿದೆ ಸಾಂಸ್ಕೃತಿಕ ಕ್ರೀಡೆಗಳಿನ್ನು ಮುಂದುವರಿಬೇಕು ಎನ್ನುವುದಾಗಿದೆ